ಭಾರತೀಯ ಕಲೆಗಳಲ್ಲಿ ಅಮೂಲ್ಯವಾದಂಥ ಹಲವಾರು ವೈವಿಧ್ಯಮಯವಾದಂಥ ವೈಶಿಷ್ಟ್ಯ ಪೂರ್ಣವಾದಂಥ ಕಲಾ ಪ್ರಕಾರಗಳು ಇವತ್ತು ಪರಂಪರಾನುಗತವಾಗಿ ತಮ್ಮ ಸಂಸ್ಕೃತಿಯನ್ನು ಅದರ ಹಿರಿಮೆ ಗರಿಮೆಯನ್ನು ಬೆಳ್ಸ್ಕೊಳ್ಳುತ್ತಾ ಅತ್ಯಂತ ಪ್ರಯೋಜನಕಾರಿಯಾದಂಥ ಕಲೆಗಳು ಬೆಳೆದು ಬಂದಿರುವುದನ್ನು ನಾವು ಕಾಣ್ತಾಯಿದ್ದೇವೆ ಉದಾಹರಣೆ ಹೇಳ್ಬೆಕಂದ್ರೆ ಜನಪದ ಕಲೆಗಳು ಮತ್ತು ಗಮಕ ಕಲೆಗಳು ಮತ್ತು ಶಿಷ್ಟ ಕಲೆಗಳಲ್ಲಿ ಬರತ್ ಭರತನಾಟ್ಯ ಇತ್ಯಾದಿ ಕೊ ಮುಖವೀಣೆ ಕೊಳಲು ಬಾಜಾ ಬಜಂತ್ರಿ ಹಲವಾರು ಕಲೆಗಳು ಆದಿಕಾಲದಿಂದ ಹಿಡಿದು ಮನುಷ್ಯನಲ್ಲಿ ಹುದುಗಿರ್ತಕ್ಕಂಥ ವಿಶಿಷ್ಟ ಸೂಕ್ತ ಪ್ರತಿಭೆಯ ದೊತಕವಾಗಿ ಪರಿಣಾಮಕಾರಿಯಾಗಿ ನಮ್ಮ ಸಂಸ್ಕೃತಿಯನ್ನ ಪರಂಪರೆಯನ್ನು ಬಿಂಬಿಸುವಂತಹ ಕಲೆಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೇವೆ ಅದಾಗ್ಯು ಕೂಡ ಕೆಲವೊಂದು ಕಲೆಗಳು ಇವತ್ತು ನಶಿಸಿ ಹೋಗ್ತಾ ಇರುವುದು ತುಂಬ ವಿಖಂಡನೀಯವಾದಂಥ ವಿಶಾದಕರವಾದಂಥ ಸಂಗತಿ ಅಂತ ಕಲೆಗಳನ್ನು ನಾವು ಇವತ್ತು ಸೌರಕ್ಷಣೆ ಮಾಡಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಇದು ಕೇವಲ ಸರ್ಕಾರದ ಜವಬ್ದಾರಿ ಅಂತ ನಾವು ಭಾವಿಸಿದ್ದರೆ ಅದು ತುಂಬಾ ತಪ್ಪು ಆಗ್ತಾಯಿದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಮುತುವರ್ಜಿ ವಹಿಸಿ ಮುಂದಾಳತ್ವದಿಂದ ನಾವು ನಾಯಕತ್ವ ಗುಣಗಳನ್ನು ಬೆಳ್ಸ್ಕೊಂಡು ಅಂತ ನಮ್ಮ ಕಲೆಗಳನ್ನು ಉಳಿಸಬೇಕು ಬೆಳಸಬೇಕು ಮುಂದಿನ ಪೀಳಿಗೆಗೆ ನಾವು ಅವುಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಜನಪದ ಕಲೆಗಳನ್ನು ನಾವು ತೊಗೊಳುದಾದರೆ ಅಲ್ಲಿ ಭಜನೆ ಮತ್ತು ಡೊಳ್ಳು ಕುಣಿತ ಮತ್ತು ವೀರಗಾಸೆ ಕುಣಿತ ರಾ ಜನಪದ ನೃತ್ಯಗಳು ವೇಶ ಭೂಷಣಗಳು ಆಹಾರ ವಿಹಾರಗಳು ಉಡುಗೆ ತೊಡುಗೆಗಳು ಪ್ರತಿಯೊಂದರಲ್ಲಿಯು ವೈಶಿಷ್ಟಪೂರ್ಣವಾದಂಥ ಕಲೆಗಳನ್ನು ನಾವು ಕಾಣ್ತಾಯಿದ್ದೇವೆ ಗಮಕ ಕಲೆಯಲ್ಲಿ ಕುಮಾರವ್ಯಾಸ ಭಾರತ ಪುರಾಣಗಳು ಇತಿಹಾಸಗಳನ್ನು ಗಮಕೀಯವಾದ ವಿಶಿಷ್ಟವಾದ ಶೈಲಿಯಲ್ಲಿ ಅವುಗಳನ್ನು ನಾವು ಉಳ್ಸ್ಕೊಂಡು ಬೆಳ್ಸ್ಕೊಂಡು ಬಂದಿದ್ದೇವೆ ಇವತ್ತು ಅವು ಈ ಒಂದು ಸಮೂಹ ಮಾಧ್ಯಮದ ಹಾವಳಿಯಿಂದಾಗಿ ಇವತ್ತು ಜನರಲ್ಲಿ ಅದರ ಬಗ್ಗೆ ಅರಿವು ಇಲ್ಲದೆ ಇರುವದರ ಕಾರಣಕ್ಕಾಗಿ ಅವು ಇವತ್ತು ನಶಿಸ್ತಾಯಿದ್ದವೆ ಅಂಥ ಒಂದು ಕಲೆಗಳನ್ನು ನಾವು ಉಳ್ಸ್ಬೇಕಾದರೆ ಅವುಗಳಿಗೆ ವಿಶಿಷ್ಟ ಕಾರ್ಯಾಗಾರವನ್ನು ಮಾಡ್ತಾ ಮಾಡ್ತಾ ಹೋಗಿ ಅದರಲ್ಲಿ ಜನರಿಗೆ ಹೆಚ್ಚಿನ ಅಭಿರುಚಿ ಬೆಳೆಸುವ ಹಾಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಹೋದಾಗ ಅಂತ ಕಲೆಗಳು ನಾವು ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಮುಂದಿನ ಪೀಳಿಗೆಗೆ ನಾವು ದಾಖಲಿಸುವಂಥ ಒಂದು ಸಾಧ್ಯತೆ ಕೂಡ ಇರ್ತಾಯಿದೆ ಈಗ ಡೊಳ್ಳು ಕುಣಿತದಲ್ಲಿ ದೇವಿ ನಮ್ಮ ದ್ಯಾವರು ಬಂದಾವು ಬನ್ನಿರೇ ನೋಡ ಬನ್ನಿರೇ ಬನ್ನಿರೇ ನೋಡ ಬನ್ನಿರೇ ಈ ರೀತಿಯಾಗಿ ಈ ಒಂದು ಡೊಳ್ಳಿನ ಹಾಡನ್ನ ಡೊಳ್ಳು ಬಾರಿಸ್ತಾ ಕುಣಿತಾ ವಿಶಿಷ್ಟವಾದ ವೇಷ ಭೂಷಗಳನ್ನು ಹಾಕ್ತಾ ಹಾಡುವುದನ್ನು ನಾವು ಕಾಣ್ತಾ ಬರ್ತಾಯಿದ್ದೇವೆ ಆ ಥರ ಅವು ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಉಳಿತಾಯಿದ್ದಾವೆ ಆದ್ರೆ ವಿಷಾಖಪಟ್ಟಣದಲ್ಲಿ ಅವುಗಳನ್ನು ನಾವು ಭಾಳ ತುಂಬ ಅಪರೂಪದಲ್ಲಿ ಕಾಣ್ತಾ ಹೋಗ್ತಾಯಿದ್ದೇವೆ ಅದೇ ರೀತಿಯಾಗಿ ವೀರಭದ್ರಗಳನ್ನ ಉಡಪುಗಳನ್ನು ಹೇಳುವಂಥ ಕಲೆಯು ಕೂಡ ತನ್ನದೇ ಆದಂಥ ವಿಶಿಷ್ಟ ಪರಂಪರೆಯನ್ನು ಬೆಳ್ಸ್ಕೊಂಡು ಬರ್ತಾಯಿದೆ ಅದಕ್ಕೂ ಉದಾಹರಣೆ ಹೇಳ್ಬೆಕಂದರೆ ಗುಬ್ಳ ಲಗ್ನದಲ್ಲಿ ವೀರಭದ್ರ ಜಾತ್ರೆಯಲ್ಲಿ ಅಂತ ಉಡಪುಗಳನ್ನು ಹೇಳೋದನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಕಲಾವಿದರು ಇವತ್ತು ತುಂಬ ಕಡಿಮೆ ಆಗ್ತಾಯಿದ್ದಾರೆ ಅದನ್ನು ನಾವು ಉಳ್ಸ್ಬೇಕಾದ್ರೆ ಬೆಳ್ಸ್ಬೇಕಾದ್ರೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾದರೆ ತಿಳ್ವಳಿಕೆಯನ್ನು ನಾವು ಕೊಡ್ಬೇಕಾತಂದ್ರ ಅಂತ ಕಲೆಗಳನ್ನು ಜನ್ರಿಗೆ ಹೆಚ್ಚು ಪರಿಚಯ ಮಾಡ್ಕೊಳ್ಳೋದು ಅತ್ಯವಶ್ಯ ಇದೆ ಅದಕ್ಕೆ ಉದಾಹರಣೆ ಹೇಳ್ಬೆಕಂದ್ರೆ ಅಹಹ ವೀರ ಅಹಹ ವಿರ್ಭದ್ರ ಹಹಹ ಖಡೆ ಖಡೆ ಖಡೆ ಖಡೆ ಖಡೆ ಖಡೆ ಅಂತ ಹೇಳಿ ಈ ರೀತಿಯಾಗಿ ಪಠಣ ಮಾಡ್ತಾ ಶಸ್ತ್ರಗಳನ್ನು ಹಾಕಿಕೊಳ್ಳುವಂಥ ಒಂದು ವಿಶಿಷ್ಟ ಭಾರತೀಯ ಕಲೆ ಇದು ವಾದ ಅನುಚಾನವಾಗಿ ಆದಿ ಕಾಲದಿಂದಲು ಕೂಡ ಬೆಳೆದು ಬಂದಿದೆ ಅದರ ವಿಶಿಷ್ಟವಾದಂಥ ವೇಷ ಭೂಷಣಗಳು ಕೂಡ ಅಷ್ಟೇ ಆಕರ್ಷಕವಾಗಿಯು ಕೂಡ ಇರ್ತಾಯಿದ್ದವೆ ಅಂತ ಕಲೆಗಳನ್ನು ನಾವು ಇವತ್ತಿನ ಜನರಲ್ಲಿ ಅವುಗಳನ್ನು ಪರಿಚಯ ಮಡ್ಕೊಡೋದು ಪ್ರತಿಯೊಬ್ಬರ ಆರ್ದ್ಯ ಕರ್ತವ್ಯ ಆಗ್ತಾಯಿದೆ ಅದರ ಜೊತೆಗೆ ಕಟ್ಟುವ ಹಾಡುಗಳು ಬೀಸುವ ಹಾಡುಗಳು ಸೋಬಾನೆ ಪದಗಳು ಅದರ ಜೊತೆಗೆ ಇವತ್ತು ಹಬ್ಬ ಹುಣ್ಮೆ ಜಾತ್ರೆ ಉತ್ಸವಗಳಲ್ಲಿ ಹಾಡುವಂಥ ಹಾಡುಗಳು ಗೌರಿ ಹುಣ್ಣಿಮೆ ಹಾಡು ಸೀಗಿ ಹುಣ್ಣಿಮೆ ಹಾಡು ಮತ್ತು ಎಳ್ಳು ಅಮಾವಾಸೆಯಲ್ಲಿ ಹಾಡುವಂಥ ಹಾಡು ಮತ್ತು ಜೊಕುಮಾರನ ಹಾಡುಗಳು ತುಂಬ ವಿಶಿಷ್ಟವಾಗಿ ಪರಂಪರಾನುಗತವಾಗಿ ಬೆಳ್ದ್ಕೊಂಡು ಬಂದಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹಾಡುಗಳು ಇವತ್ತು ನಮ್ಗೆ ಕಟ್ಟುದಕ್ಕೆ ಆಗ್ತಾಯಿಲ್ಲ ಬರಿಯುದಕ್ಕೆ ಆಗ್ತಾಯಿಲ್ಲ ಇವತ್ತಿನ ಹಾಡುಗಳಲ್ಲಿ ನೈತಿಕತೆ ತುಂಬಾ ಕಡಿಮೆ ಆಗ್ತಾಯಿದೆ ತುಂಬ ಅಬ್ಬರದ ಪ್ರಚಾರ ಇವೆ ಆಗ ಹಿಂದಿನ ಕಾಲದಲ್ಲಿ ಕುರಿತೋದದಯಮ್ ಕಾವ್ಯ ಪ್ರಯೋಗ ಪರಣತ ಮತಿಗಳ್ ಹಿಂದ್ ಜನರು ಜನಪದರು ನೀನು ನಿರಕ್ಷರಿಗಳಾಗಿದ್ರು ಕೂಡ ಅನಕ್ಷರಸ್ತರಾಗಿದ್ರು ಕೂಡ ಅಂತ ಕಲೆಗಳನ್ನು ತಮ್ಮ ವಿಶಿಷ್ಟ ಹವ್ಯಾಸಗಳನ್ನಾಗಿ ಮಾಡಿಕೊಂಡು ವೃತ್ತಿಪರವಾಗಿ ಹವ್ಯಾಸ ಪರವಾಗಿ ಎರಡು ಪ್ರಕಾರದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ಕಲೆಗಳನ್ನು ನಾವು ಇವತ್ತು ಮುಂದಿನ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸ್ಬೇಕಾಗಿದೆ ಬಯಲಾಟ ಬಯಲಾಟದಲ್ಲಿ ದೊಡ್ಡಾಟ ಸಣ್ಣಾಟ ಅವೆಲ್ಲವುಗಳು ವಿಶಿಷ್ಟವಾದ ರೂಪದಲ್ಲಿ ಇರ್ತಾಯಿದ್ದಾವೆ ಪ್ರಾಚೀನ ಕಾಲದೊಳಗ ದೊಡ್ಡಾಟಗಳನ್ನು ಬಯಲಾಟಗಳನ್ನ ಈ ಹೋರಾತ್ರಿ ಇಡೀ ರಾತ್ರಿ ಪರ್ಯಂತರವಾಗಿ ಆಡ್ತಾಯಿದ್ದರು ಎಲ್ಲಾ ರಾಮಾಯಣ ಮಹಾಭಾರತ ಕತೆಗಳನ್ನು ವಸ್ತು ವಿಷಯಗಳನ್ನಾಗಿ ಬಳಸಿಕೊಂಡು ಹಿರಣ್ಯಕಶಿಪು ಮತ್ತು ಕರ್ಣಾರ್ಜುನರ ಕಾಳಗ ಇಂಥವೆಲ್ಲ ಕೃಷ್ಣನ ಪಾರಿಜಾತ ಇಂಥವೆಲ್ಲ ಆಟಗಳನ್ನು ಇಡೀ ರಾತ್ರಿ ಪರ್ಯಂತ ಅತ್ಯಂತ ಉತ್ಸುಕತೆಯಿಂದ ಹವ್ಯಾಸಿ ಕಲಾವಿದರು ಆಡ್ತಾ ಆಡ್ತಾ ಬರ್ತಾಯಿದ್ದರು ಇವತ್ತು ಅವು ಬೆಳ್ತನಕ ಕುಳಿತ್ಕೊಂಡು ಇಡೀ ರಾತ್ರಿ ಕುಳಿತ್ಕೊಂಡು ನೋಡುವವರ ಸಂಖ್ಯೆಯು ಇಲ್ಲ ಆಡುವವರ ಸಂಖ್ಯೆಯು ಕಡಿಮೆ ಆಗ್ತಾಯಿದೆ ಕೇವಲ ಅವು ಈ ಮೂರು ತಾಸಿಗೆ ಮಾತ್ರ ಮೀಸಲ ಆಗಿರುವುದನ್ನು ನಾವು ಕಾಣ್ತಾಯಿದ್ದೇವೆ ಮೂರು ತಾಸಿನವು ಕೂಡ ಇವತ್ತು ಒಂದೂವರೆ ತಾಸಿಗೆ ಬಂದು ನಿಂತಿದೆ ಒಂದುವರೆ ತಾಸಿಂದ ಇನ್ನು ಅದ್ರ ಅವಧಿ ಕ್ಷಿಣಿಸ್ತಾ ಹಿರ್ರೆ ಹೀಗಾಗಿ ಅಂತ ಕಲೆಗಳ ವೈಶಿಷ್ಟಗಳು ತುಂಬಾ ತುಂಬಾ ಅವು ನಶಿಸಿ ಹೋಗ್ತಾಯಿದ್ದವೆ ಅವುಗಳನ್ನು ನಾವು ವೇಷ ಭೂಷಣಗಳನ್ನ ಮಾಡುವಂಥವ್ರು ಸೂತ್ರಧಾರರು ಹಾಸ್ಯ ಪಾತ್ರಧಾರಿಗಳು ಅವರೆಲ್ಲರು ತಮ್ಮದೇ ಆದಂಥ ವಿಶಿಷ್ಟವಾದ ಪ್ರತಿಭೆಯನ್ನ ಒಳಗೊಂಡಿರುವಂಥ ಕಲೆಗಳನ್ನು ಇಡೀ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಲೆಗಳನ್ನು ಅವರು ಬಿಂಬಿಸ್ತಾ ಇದ್ದಾರೆ ಅವ್ರ ದುಡ್ಡಿಗಾಗಿ ಅಂಥ ಕಲೆಗಳನ್ನು ಬೆಳೆಸಿದವರಲ್ಲ ಹವ್ಯಾಸಕ್ಕಾಗಿ ತಮ್ಮ ಮನರಂಜನೆಗಾಗಿ ಮತ್ತು ಅದ್ರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಸಂದೇಶವನ್ನು ಇಡೀ ಜಗತ್ತಿಗೆ ಜನರಿಗೆ ಸಾರಿ ಸಾರಿ ಹೇಳುವಂಥ ನಿಟ್ಟಿನೊಳಗೆ ಅಂಥ ಕಲೆಗಳನ್ನು ಉಳಿಸಿ ಬೆಳೆಸ್ತಾ ಹೋಗ್ತಾಯಿದ್ದರು ಕುಟ್ಟುವಾಗಿನ ಹಾಡು ಸೋಹಮ್ ಎಂದು ಕುಟ್ಟೋಣ ಓಮ್ ಎಂದು ಬಿಸೋಣ ಓಮ್ ಸೋಮ್ ಏರಿ ಹಾಕವ್ವ ನಾರೀ ಸೋ ಎಂದು ಕುಟ್ಟೋಣ ಹೋಮ್ ಎಂದು ಬಿಸೋಣ ಅಂತ ಹೇಳಿ ಈ ರೀತಿ ಆಗಿ ಕುಟ್ಟುವಾಗ ಇಬ್ಬರು ಮಹಿಳೆಯರು ಕುಳಿತ್ಕೊಂಡು ದೊಡ್ಡದಾದಂಥ ಬೃಹದಾಕಾರವಾದಂಥ ವನಕೆನ ಹಾಕ್ತಾ ವನಕೆನ ಹಿಡಿದು ಒಬ್ಬರು ಕುಳಿತ್ಕೊಂಡು ಇನ್ನೊಬ್ಬರು ನಿಂತುಕೊಂಡು ಈ ರೀತಿ ಹಾಡ್ತಾ ಹಾಡ್ತಾ ಅಲ್ಲಿ ಕುಟ್ಟುವಂಥ ಜೋಳವನ್ನು ಕುಟ್ಟೋದು ಜೋಳದ ಕಿಚಡಿ ಮಾಡುವ ಜೋಳ ಕುಟ್ತಾಯಿದ್ದರು ಈಗ ಗೋದಿ ಹುಗ್ಗಿ ಮಾಡ್ವಾಗ ಗೋದಿಯನ್ನು ಕುಟ್ತಾಯಿದ್ದರು ನವಣಕ್ಕಿ ಸಿರಿಧಾನ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ನವಣಕ್ಕಿಯನ್ನು ಕುಟ್ತಾಯಿದ್ದರು ಅವರೆಲ್ಲ ಕುಟ್ಟಿ ನವಣಕ್ಕಿ ಅನ್ನ ಮಾಡೋದು ಜೋಳದ ಕಿಚಡಿ ಮಾಡೋದು ಗೋದಿ ಹುಗ್ಗಿ ಮಾಡೋದು ಈ ರೀತಿಯಾಗಿ ಇದು ಅವ ಬೆಳ್ದ್ಕೊಂಡು ಬಂದಿರುವಂಥ ಸಂಪ್ರಾಯದದೊಳಗೆ ಇವತ್ತು ಎಲ್ಲಾ ಇಲೆಕ ಸ್ಟ್ರಿ ಇಲೆಕ್ಟ್ರಿಸಿಟಿ ಬಂದಿದ್ದರಿಂದಾಗಿ ಅವೆಲ್ಲವುಗಳು ಇವತ್ತು ಹೋಗಿ ಎಲ್ಲರು ಮಿಕ್ಸರ್ಗೆ ಎಲ್ಲರು ದಾಸಾನುದಾಸರು ಆಗಿಬಿಟ್ಟಿದ್ದಾರೆ ಹೀಗಾಗಿ ಇಂಥ ಕುಟ್ಟುವ ಹಾಡುಗಳು ಬೀಸುವ ಹಾಡುಗಳು ಸೋಬಾನೆ ಪದಗಳು ಮತ್ತು ಮಂಗಳ ಕಾರ್ಯಗಳಲ್ಲಿ ಹಾಡುವಂಥ ಹಾಡುಗಳು ಸತ್ತಾಗ್ಲು ಕೂಡ ಎಷ್ಟೊಂದು ಸುಂದರವಾಗಿ ಹಾಡ್ತಾ ಹಾಡು ಹಾಡ್ಕೊತಾ ಹಾಡ್ಕೊತಾ ಹಾಡು ಹಾಡುವಂಥ ಹಾಡುಗಳು ಕೂಡ ತುಂಬಾ ಸೊಗಸಾಗಿ ಅರ್ಥಗರ್ಭಿತವಾಗಿ ವಿಶಿಷ್ಟವಾದ ಸಂದೇಶವನ್ನು ಉಳ್ಳಂತಹ ನಮ್ಮ ಉತ್ತರ ಕರ್ನಾಟಕದ ಭಾಷಾ ಸೊಗಡಿನೊಳಗ ಅವು ಎಲ್ಲ ಚಿತ್ರಣಗೊಂಡಿದ್ದು ಅವೆಲ್ಲ ಅನುಭವದ ಅಂತರಾಳದ ಒಂದು ವಿಶಿಷ್ಟ ವಸ್ತು ವಿಷಯಗಳನ್ನು ನಾ ಒಳಗೊಂಡಿದ್ದು ಅವೆಲ್ಲ ತಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿ ಹಿರಿಮೆಗಳ ಗರಿಮೆಗಳನ್ನು ಲೋಳಿಸಿ ಬೆಳ್ಸುದಕ್ಕೆ ತುಂಬ ಸಹಕಾರಿಯಾಗಿದ್ದವೆ ಇವತ್ತು ಕುಟ್ಟು ಹಾಡಂದರೆ ಇವತ್ತಿನ ಪೀಳಿಗೆಗೆ ಗೊತ್ತಿಲ್ಲ ಬೀಸುವ ಹಾಡುಗಳು ಅಂದ್ರೆ ಗೊತ್ತಿಲ್ಲ ಎತ್ತುಗಳು ಅಂದ್ರೆ ಗೊತ್ತಿಲ್ಲ ಚಕ್ಡಿಯನ್ನು ನೋಡಿಲ್ಲ ಎಮ್ಮೆ ಅಂದರೆ ಏನು ಗೊತ್ತಿಲ್ಲ ಅವರಿಗೆಲ್ಲ ರೈತರ ಒಂದು ಏನು ಮಹಿಮೆಯೂ ಗೊತ್ತಿಲ್ಲ ಹೀಗಾಗಿ ಅನ್ನದಾತ ಕೃಷಿದಾತ ರೈತರು ಹೊಲದೊಳಗೆ ಕಳೆ ಕೀಳುವಾಗ ಎಲ್ಲಾ ಉತ್ತುವಾಗ ಬಿತ್ತುವಾಗ ತಮ್ಗೆ ಆದಂಥ ಆಯಾಸವನ್ನು ಮರಿಯುದಕ್ಕಾಗಿ ಎಷ್ಟು ಸುಂದರವಾದಂಥ ಹಂತಿ ಹಾಡುಗಳನ್ನು ರಾಶಿ ಮಾಡುವಂಥ ಹಾಡುಗಳನ್ನು ಭಜನೆ ಪದಗಳನ್ನು ಈ ರೀತಿಯಾಗಿ ಹಲವಾರು ವಿಧದ ವೈಶಿಷ್ಟಪೂರ್ಣವಾದಂಥ ಒಂದು ಕೋಲಾಟದ ಹಾಡುಗಳನ್ನು ಹಾಡ್ತಾ ಹಾಡ್ತಾ ದಣಿವನ್ನು ಮರಿತಾ ಮನರಂಜನೆಯನ್ನು ಪಡಿತಾ ಪಡಿತಾ ಇಂಥ ಕಲೆಗಳನ್ನು ಎಷ್ಟು ಸುಂದರವಾಗಿ ಅವರು ತಮ್ಮ ಅನುಭವದ ಅಂತರಾಳದಿಂದಲೆ ಕಟ್ಟಿ ತವ್ ಅವ್ರ ಹೆಸರಿಗಾಗಿ ಪ್ರಚಾರಕ್ಕಾಗಿ ಬರೆದವರಲ್ಲ ಅವರು ಶಾಲೆ ಕಟ್ಟಿ ಹತದೆ ಇದ್ರು ಸಹಿತ ಅವರು ಇಂಥ ಒಂದು ತಮ್ಮ ಅನುಭವವನ್ನು ಸಹಜವಾಗಿ ಉಸರಿದ್ರು ಅವೇ ಭಾರತೀಯ ಕಲೆ ಪ್ರಕಾರಗಳಾಗಿ ಅವೆಲ್ಲ ಮನರಂಜನೆ ಪ್ರಧಾನಗಳಾಗಿದ್ದವೆ ಕೋಲಾಟದಲ್ಲಿ ಸುಂಬಾ ಸುಂದರವಾದಂಥ ಹಾಡುಗಳು ಬೀಗರ ಹಾಡು ಸರಕ್ನ್ ಸರಿತಲ್ಲ ಬೀಗರ ಸ್ವರೂಪ ತಿಳಿತಲ್ಲ ಅನ್ನುವಂಥ ಹಾಡು ಜೊಕುಮಾರನ ಹಬ್ಬ ಬಂದಾಗೆ ಜೋಕುಮಾರನ ಹಾಡುಗಳು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂಥ ಹಾಡುಗಳು ಶರನ್ನವರಾತ್ರಿ ಮಹಿಮೆಯನ್ನು ಬೀರುವಾಗ ಬನ್ನಿ ಕೊಡುವಂಥ ಹಾಡುಗಳು ಇವೆಲ್ಲ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಾಹಿತ್ಯಕ್ಕೆ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯ ಒಂದು ಅತ್ಯಂತ ಮಹತ್ವವನ್ನು ವೈಶಿಷ್ಟ ಪೂರ್ಣವಾದಂಥ ರೀತಿಯಲ್ಲಿ ಅವೆಲ್ಲ ಉಳಿದ್ಕೊಂಡು ಬೆಳೆದ್ಕೊಂಡು ಬಂದದ್ವನ್ನ ಇನ್ನು ನಶಿಸುದಕ್ಕೆ ಬಿಡದೆ ನಾವು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡೋಣ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬಿತ್ತಿ ಬೆಳೆಯೋಣ ಅವೆಲ್ಲವನ್ನು ಉಳಿಸಿ ಬೆಳೆಸುವಲ್ಲಿ ಪರ ಪ್ರತಿಯೊಬ್ಬರು ನಾವು ಮುಂದಾಳತ್ವದಿಂದ ಸ್ವಪ್ರೇರಣೆಯಿಂದ ಗುರುತರ ಜವಾಬ್ದಾರಿಯಿಂದ ಅವನ್ನೆಲ್ಲ ದಾಖಲೆ ಮಾಡೋಣ ಅವ್ನೆಲ್ಲವನ್ನು ನಾವು ಮುಂದಿನ ನಾಡಿಗೆ ಅವನ್ನೆಲ್ಲ ಬಳುವಳಿಯಾಗಿ ನಾವು ಪೂರ್ವಜರ ಆಸ್ತಿಯನ್ನಾಗಿ ಅವರೆಲ್ಲವನ್ನು ಧಾರೆ ಎರೆಯೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಚಿರಋಣಿಯಾಗಿದ್ದೇನೆ ತುಂಬು ಹೃದಯದ ಧನ್ಯವಾದಗಳು ನನ್ನ ಹೆಸರು ಪ್ರೊಫೆಸರ್ ಶಕುಂತಲಾ ಚನ್ನಪ್ಪ ಸಿಂಧೂರ್ ನಾನು ಎಮ್ ಎ ಎಮ್ ಪಿಲ್ ಪದವಿಧರಳಾಗಿ ಪದವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಳಾಗಿ ಈಗ ನಾನು ಇಂಥ ಒಂದು ವಿಶಿಷ್ಟವಾದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ನಿರತಳಾಗಿದ್ದೇನೆ ಸರ್ವರಿಗು ನಮಸ್ಕಾರಗಳು ಸರ್